ಹಲೋ ಹೌದೌದು ರಾಜಲಕ್ಷ್ಮೀ ಅವರದ್ದೇ ಹೌದು ಮೀಟ್ ಶಾಪ್ ಹೌದಾ ನಿಮಗೆ ಯಾವಗಕ್ಕೆ ಬೇಕಿತ್ತು ಚಿಕನ್ ಮತ್ತು ಮಟನ್ ಹೌದಾ ಹೌದಾ ನಾಳೆಯೇ ಎಷ್ಟು ಗಂಟೆಗೆ ನಿಮಗೆ ಆಗಬೇಕು ನಾಳೆ ಮ ಹೋಮ್ ಡೆಲಿವೆರಿ ಮಾಡಬೇಕಾ ಇಲ್ಲ ನೀವೇ ಬರ್ತೀರಾ ತಗೊಂಡು ಹೋಗಲಿಕ್ಕೆ ನೀವೇ ಬರ್ತೀರಾ ಹೌದಾ ಎಷ್ಟು ಚಿಕನ್ ಎಷ್ಟು ಕಿಲೋ ಬೇಕು ನಿಮಗೆ ಹತ್ತು ಕಿಲೋ ಮಟನ್ ಹಾಂ ಹತ್ತು ಕಿಲೋ ಬೇಕಾ ಹಾಂ ಹಾಂ ಸರಿ ಸರಿ ಆಯ್ತು ಅದೇ ಇದು ಹಣ ಎಲ್ಲ ಡಿಸ್ಕೌಂಟಾ ಡಿಸ್ಕೌಂಟ್ ಬೇಕಾದರೆ ಎರಡು ಪರ್ಸೆಂಟ್ ಉಂಟು ಡಿಸ್ಕೌಂಟ್ ಅಷ್ಟೆ ಮತ್ತೆ ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಆಗುವುದಿಲ್ಲ ಯಾಕೆಂದರೆ ನಮಗೆ ಲಾಸ್ ಆಗ್ತದಲ್ಲ ಜಾಸ್ತಿ ಡಿಸ್ಕೌಂಟ್ ಮಾಡಿದರೆ ಹೌದಾ ಆಯ್ತು ಆಯ್ತು ಆಯ್ತು ನೀವು ನಾಳೆ ಬನ್ನಿ ಸ್ವಲ್ಪ ಕಮ್ಮಿ ಮಾಡಿಕೊಡ್ತೇನೆ ನಿಮಗೆ ತುಂಬ ಕಮ್ಮಿ ಮಾಡ್ಲಿಕ್ಕೆ ಆಗುವುದಿಲ್ಲ ಅದು ವೇ ಕ್ವ್ಯಾಲಿಟಿ ಮೇಲೆ ನಿಮಗೆ ನೋಡಿ ಮತ್ತು ನಾವು ಕಮ್ಮಿ ಮಾಡಿಕೊಡ್ತೇವೆ ಎಷ್ಟು ಏನಂತ ಹಾಂ ಸರಿ ಮತ್ತೆ ಎಂಥ ಫಂಕ್ಷನ್ ಉಂಟು ಮನೆಯಲ್ಲಿ ಡಿನ್ನರ್ ಉಂಟಾ ಹಾಂ ಹಾಂ ಹಾಂ ಸಾಕಾ ಅಷ್ಟು ನಿಮಗೆ ಹತ್ತು ಕೆ ಜಿ ಮಟನ್ ಮತ್ತು ಚಿಕನ್ ಇದು ಹತ್ತು ಹತ್ತು ಕೆ ಜಿ ಹೌದಾ ಹಾಂ ಹಾಂ ಹಾಂ ಹಾಂ ಸರಿ ಸರಿ ಆಯ್ತು ಆಯಿತು ಹೌದಾ ಬೇಕಾದರೆ ಹೇಳ್ತೀರಾ ಜಾಸ್ತಿ ಆಯ್ತು ಆಯ್ತು ಆಯ್ತು ಹಾಂ ಹೇಳಿ ಹಾಂ ಸರಿ ಸರಿ ಹಾಂ ಆಯ್ತು ಹಾಂ ಬರ್ತೀರಲ್ಲ ನಾಳೆ ಬೆಳಿಗ್ಗೆ ಕನ್ಫರ್ಮ್ ಅಲ್ವಾ ಹಾಂ ಓಕೆ ಓಕೆ ಹಾಂ ಸರಿ ಫೋನ್ ಮಾಡಿ ಬರ್ತೀರಾ ಅಥವಾ ಎಲ್ಲ ರೆಡಿ ಮಾಡಿ ಇಡಬೇಕಾ ನಾನು ಹಾಂ ಆಯ್ತು ಆಯ್ತು ನಾವು ರೆಡಿ ಮಾಡಿ ಎಲ್ಲ ಇಡ್ತೇನೆ ಚಿಕನ್ ಮತ್ತು ಮಟನ್ ಎಲ್ಲ ಆಯಿತಾ ಹಾಂ ಸರಿ ಸರಿ ಓಕೆ ಓಕೆ ಹಾಂ ಆಯ್ತು ಆಯ್ತು ಆಯ್ತು ಆಯ್ತು ಹಾಂ ಸರಿ ಆಯ್ತು ಓಕೆ